ನಾನು ಚಿಕ್ಕಂದಿನಿಂದ ಓದಿದ ಪುಸ್ತಕವೆಂದರೆ ಅಂದ್ರೆ ಒಂಬತ್ತನೇ ಕ್ಲಾಸಲ್ಲಿ ನಮಗೆ ಎಕ್ಸಾಮ್ ಮಾಡಿದ್ದರು ರಾಮಾಯಣ ಮಹಾಭಾರತ ಅದು ಜಾಸ್ತಿ ಓದಿದ್ದೇನೆ ಅದರಲ್ಲಿ ತುಂಬ ನಾಲೆಜ್ ಸಿಗ್ತದೆ ಅಂದರೆ ಪುರಾತನ ಕಾಲದ್ದು ಕಥೆಗಳೆಲ್ಲ ಓದಿದ್ದೇನೆ ಆನಂತರ ಇತ್ತೀಚೆಗೆ ಓದಿದ ಪುಸ್ತಕವೆಂದರೆ ನಮ್ಮ ಕಾಲೇಜಿನ ಲೈಬ್ರೆರಿಯಲ್ಲಿ ಒಲ್ಲೆ ಒಳ್ಳೆ ಕಾದಂಬರಿ ಆಧಾರಿತ ಪುಸ್ತಕವನ್ನು ಓದಿದ್ದೇನೆ ಅದರಲ್ಲಿ ನಾನು ಪಂಜರ ಎಂಬ ಕಾದಂಬರಿ ಆಧಾರಿತ ಪುಸ್ತಕವನ್ನು ಓದಿದ್ದೀನಿ ಅದರಲ್ಲಿ ತುಂಬ ಮಹಿಳೆಯ ಕುರಿತ ಮಹಿಳೆಯ ಜೀವನ ಹೇಗೆ ಸಾಗ್ತದೆ ಎಂಬ ಕತೆಯನ್ನು ಕುರಿತು ಹೇಳಿದ್ದಾರೆ ಅದರಲ್ಲಿ ಮಹಿಳೆ ಮಹಿಳೆಯರ ಜೀವನ ಕುರಿತು ಮಹಿಳೆ ಎಷ್ಟು ಕಷ್ಟಪಟ್ಟು ಜೀವನ ಸಾಗಿಸ್ತಾರೆ ಮತ್ತು ಅವರು ಅವ್ರು ಮಾಡಿದ ಸಾಧನೆ ಅದರ ಕುರಿತೆಲ್ಲ ತಿಳಿಸಿದ್ದಾರೆ ಮತ್ತು ನಾನು ನಮ್ಮ ಕಾಲೇಜಿನ ಲೈಬ್ರೆರಿಯಲ್ಲಿ ಹನಿಗವನಗಳು ಸಣ್ಣ ಕತೆಗಳು ಮತ್ತೆ ಪೇಪರ್ ಅದನ್ನೆಲ್ಲ ಜಾಸ್ತಿ ಓದಿದ್ದೇನೆ ಅಂದರೆ ಡೈಲಿ ಒಂದು ಹಾಫ್ ಆ್ಯನ್ ಹವರ್ ಹೋಗಿ ಅರ್ಧ ಗಂಟೆ ಹೋಗಿ ನಾವು ಕಾಲೇಜಿನ ಲೈಬ್ರೆರಿಯಲ್ಲಿ ಓದ್ತೇವೆ ಆನಂತರ ಅದರ ಬಗ್ಗೆ ಬರಿತೇವೆ ನಮ್ಮ ಕಾಲೇಜಿನ ಲೈಬ್ರೆರಿಯಲ್ಲಿ ಹಳ ಹಲವಾರು ಪುಸ್ತಕಗಳಿವೆ ಅಂದ್ರೇ ಜನ್ರಲ್ ನಾಲೆಜ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂಥ ಪುಸ್ತಕಗಳು ಇರು ಇದೆ ನಾನು ಚಿಕ್ಕಂದಿನಿಂದ ಓದಿದ ಪುಸ್ತಕಗಳಲ್ಲಿ ಜಾಸ್ತಿ ನಾನು ಓದಿದ್ದು ಮಹಾಭಾರತ ಅಂದರೆ ಅದರಲ್ಲಿ ಎಕ್ಸಾಮ್ ಕೂಡ ಮಾಡಿದರು ನಮಗೆ ರಾಮಾಯಣ ಮತ್ತೆ ಮಹಾಭಾರತ ಎರಡು ಕೂಡ ಎಕ್ಸಾಮ್ ಮಾಡಿದರು ಅದು ಪುರಾತನ ಕಾಲದ್ದು ಕತೆಯದ್ದು ಎಕ್ಸಾಮ್ ಮಾಡಿದರು ಮತ್ತು ನಾನು ಸಣ್ಣ ಕತೆಗಳು ಕಾದಂಬರಿ ಮತ್ತೆ ಹನಿಗವನಗಳನ್ನು ಓದಿದ್ದೇನೆ ಅಂದರೆ ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಬರೋದನ್ನೆಲ್ಲ ಓದಿದ್ದೇನೆ ಆನಂತರ ಇದು ಪದಬಂಧ ಪದಬಂಧ ಅದೆಲ್ಲ ಓದಿದ್ದೇನೆ ಪುಸ್ತಕ ಆನಂತರ